ನನಗೆ ಅತ್ಯಂತವಾದ ಕಷ್ಟಕರವಾದ ಅಡಿಗೆ ಯಾವುದಪ್ಪಾ ಅಂತಂದರೆ ಪುಲಾವ್ ರೈಸ್ ಅದನ್ನು ನಾವು ಫೋನೇ ಕೋಟಲ ಅಂತ ಕರಿತೀವಿ ನಮ್ಮ ಲ್ಯಾಂಗ್ವೇಜಲ್ಲಿ ಇದು ಯದಕಪ್ಪಾ ಕಷ್ಟ ಅಂತಂದರೆ ಇದರಲ್ಲಿ ನಾವು ಕತ್ತರಿಸಬೇಕಲ್ಲ ನಾವು ಹಣ್ಣು ತರಕಾರಿಗಳನ್ನ ಹಾಕಿ ಭಾಳಂದ್ರ್ ಭಾಳ್ ಕೆಲ್ಸ ಕೆಲಸದಾ ಫಸ್ಟೇ ಏನುಮಾಡ್ಬೇಕಪ್ಪಾ ಅಂತಂದ್ರೆ ನಾ ಏನುಮಾಡ್ತೀನಿ ಪಸ್ಟು ಅಂತಂದ್ರೆ ಮೆಣಸಿನ್ಕಾಯಿ ತಗೊತೀನಿ ಒಂದಿಷ್ಟು ಆಲೂಗಡ್ಡೆ ತೋತಿನಿ ಟಮಾಟೋ ತೋತಿನಿ ಉಳ್ಳಾಗಡ್ಡೆ ತೋತಿನಿ ಬಿನ್ನಿಸ್ ಅಂತ ಅನ್ತೀವಿ ಯಾವಲು ಬೀನ್ಸ್ ಅನ್ನು ಅಂತಾರೆ ಬಿನ್ನಿಸ್ ಅದೆಲ್ಲ ಗಜರಿ ತರ್ತೇವೆ ಅದು ತಗೋಡಾಗಿಂದ ನಾಲ್ಕೈದು ಶೇಂಗಾ ತಗೋ ಸಣ್ಣ ಮೆಣಸಿನ್ಕಾಯಿ ತಗೋಬೇಕು ಮೆಣಸಿನ್ಕಾಯಿ ಅದಾದಮೇಲೆ ಸಣ್ಣಾಗಿ ಸಣ್ಣ ಸಣ್ಣ ಕಟ್ ಮಾಡಬೇಕ್ರಿ ಅದಾದಮೇಲೆ ಉಳ್ಳಾಗಡ್ಡಿ ತಗೊಂಡು ಕೆಸದ್ ಅದನ್ನು ಉದ್ದಂತ ಹೋಳು ನೋಡಿ ಅದ ಅದು ಎಷ್ಟು ತಲೆ ಒಡಿಸ್ಬೇಕಾ ಯಾವ್ದು ಸಣ್ಣ ಯಾವ್ದು ಉದ್ದ ಅವ್ನ ನಾವು ಹೆಂಗೆ ಕಟ್ ಮಾಡ್ತೀವಿ ಹೆಂಗದ ಟೇಸ್ಟ್ ಬರ್ತಂತ ಅದಕ್ಕೆ ಅದಾದಮೇಲೆ ಟೊಮೆಟೋ ಯಾವ್ದು ಶೇಪ್ನಾಗೆ ಟೊಮ್ಯಾಟೋ ಅಂದರೆ ಗೊತ್ತಿಲ್ದದ ಸ್ವಲ್ಪ ಅದ್ರಾಗೆ ತೆಗ್ದು ಆ ಟೊಮ್ಯಾಟೊ ತೆಗ್ದು ಕೆಸನ್ನ ಮುಗ್ಸೋಣ ಹಾಕಿ ಅದೊಂದು ಪೇಸ್ಟ್ ಮಾಡ್ಕೋಬೇಕು ಯಾಕಂದರೆ ಅದು ಪೇಸ್ಟ್ ಅನ್ನಗಾ ಚಂದ ಮೇತ್ಕೋತದೆ ಮಸಾಲೆ ಚಂದ ಹಿಡ್ಕೋತದೆ ಪೇಸ್ಟ್ ಮಾಡಿದ್ವೆಲಪ್ಪ ನಾವು ಅಂತಂದರೆ ಅದಾದಮೇಲೆ ಆಲೂ ಆಲೂನ ಚೆನ್ನಾಗ್ ಜಾಸ್ತಿ ಸಣ್ಣಗೆ ಮಾಡಬಾರ್ದು ಜಾಸ್ತಿ ದೊಡ್ಡನು ಮೀಡಿಯಮ್ ಸೈಜ್ ಕಟ್ಮಾಡಬೇಕು ಅದಾದಮೇಲೆ ನಾವು ಆಲೂ ಆಲೂ ಆದಮೇಲೆ ನಾನ್ ಗಜರಿ ಕಟ್ಮಾಡ್ತೀನಿ ಗಜರಿ ಸ್ವಲ್ಪ್ ಸಣ್ಣ ಸೈಜ್ ಬೀನ್ಸ್ ಸ್ವಲ್ಪ ಉದ್ದ ಕಟ್ಮಾಡ್ತೀನಿ ಬೀನ್ಸ್ ಎಲ್ಲಆಯಿತು ಬಿಟ್ರೋಟ್ ಬಿಟ್ರೊಟ್ ಕೆಲವರಿಗೆ ಇಷ್ಟ ಹಾಕೋದು ಬೇಕಾದರೆ ಅವರು ಹಾಕೋಬೋದು ಇಲ್ಲಾಂದರೆ ಇಲ್ಲ ಬಿಟ್ರೋಟ್ ಅದೆಲ್ಲ ಚೆನ್ನಾಗ್ ಕಟ್ ಮಾಡ್ಕೊಂಡು ಒಂದು ಸೈಡ್ ಇಟ್ಕೊಂಡು ಕರಿಬೇವು ಇದ್ರೆ ಕರಿಬೇವು ತಗೊಳ್ಳಿ ಕೊತ್ತಂಬ್ರಿ ಇದ್ರೆ ಕೊತ್ತಂಬ್ರಿ ಏಕಂದ್ರೆ ಕರಿಬೇವುನು ಟೇಸ್ಟ್ ಹೆಚ್ಚಿಗೆ ಮಾಡುತ್ತೆ ಕೊತ್ತಂಬ್ರಿ ಅಂತು ನಿಮಗೆ ಗೊತ್ತೇಯಿದೆ ಅದು ಟೇಸ್ಟ್ ಹೆಚ್ಚಿಗೆ ಮಾಡ್ತದೆ ಅದು ಹಾಕೋಣ ಕರಿಬೇವು ಕೊತ್ತಂಬ್ರಿಯೆಲ್ಲ ಸೈಡ್ಗೆ ತೆಗ್ದು ಇಟ್ಕೊಂಡರೆ ಈಗ ನಾವು ಫೊಣೆ ಹಡ್ಯಾದು ಫೊಣೆ ಅಂದರೆ ಫ ಎಂತಾರು ಫೊಣೆ ಹೊಡೆಯೋದು ಸ್ಟಾರ್ಟ್ ಮಾಡಬೇಕು ಫಸ್ಟ ಅದರಲ್ಲಿ ಜೀರಿಗೆ ಅದೆಂತೋ ಜೀರಿಗೆ ಸಾಸ್ವೆ ಎಲ್ಲ ಹಾಕಿ ಚಂದ ಫೊಣೆ ಹೊಡೆದು ಅದಾದಮೇಲೆ ಮಸಾಲ ಹಾಕಬೇಕು ಮಸಾಲ ಅಂದರೆ ಇದೂ ಏಲಕ್ಕಿ ಲವಂಗ ಮೆಣಸು ಇದೆಲ್ಲ ಹಾಕಿ ಅದನ್ನು ಫೊಣೆ ಮಾಡ್ಕೋಬೇಕು ಎಲೆ ಹಾಕಬೇಕು ಪುಲಾವ್ ಎಲೆ ಅಂತಿರುತ್ತೆ ಅದನ್ನ ಹಾಕಬೇಕು ಸ್ಮೆಲ್ ಚೆನ್ನಾಗ್ ಬರುತ್ತೆ ಅದಾದಮೇಲೆ ಫಸ್ಟ್ ಮೆಣಸಿನ್ಕಾಯಿ ಹಾಕಬೇಕು ಮೆಣಸಿನ್ಕಾಯಿ ಹಾಕೋ ಸಮಯಕೆ ಸ್ವಲ್ಪ ಎಂಥ ಗ್ಯಾಸ್ ಕಡಿಮೆ ಇಟ್ಟಿದ್ರೆ ಅದು ಜಾಸ್ತಿ ನಮ್ಮ ನಮ್ಮೆಲೆ ಚಿ ನಮ್ಮೆಲೆ ಚಿಡಿಯೋದಿಲ್ಲ ಮೆಣಸಿನ್ಕಾಯಿ ಹಾಕ್ಮೇಲೆ ಅಲ್ಲೆಯಿದ್ದು ಉಳ್ಳಾಗಡ್ಡಿ ಹಾಕಿ ಚಂದ ಫ್ರೈ ಮಾಡಿ ಅಲ್ಲಿಂದು ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು ಬೆಳ್ಳುಳ್ಳಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲ್ ಅದನ್ನು ಫೊಣೆ ಹೊಡೆದು ಅಲ್ಲಿಂದ ಆಲೂ ಹಾಕಿ ಅದಕ್ಕೆ ಫೊಣೆ ಹೊಡೆದು ಅಲ್ಲಿಂದ ಮತ್ತು ಗಜರಿ ಹಾಕಿ ಅದನ್ನು ಫೊಣೆ ಹೊಡ್ದು ಅಲ್ಲಿಂದ ಬೀನೆಸ್ ಹಾಕಿ ಅದನ್ನು ಫೊಣೆ ಹೊಡ್ದು ಅಲ್ಲಿಂದ ಬಿಟ್ರೋಟ್ ಹಾಕಬೇಕು ಅದನ್ನು ಚೆನ್ನಾಗೆ ಫೊಣೆ ಹೊಡಿಬೇಕು ಅದಾದಮೇಲೆ ಲಾಸ್ಟಲ್ಲಿ ಟೊಮ್ಯಾಟೊ ಹಾಕ್ಬೇಕು ಯಾಕಂದ್ರೆ ಟೊಮ್ಯಾಟೊ ಭಾಳ್ ಜಲ್ದಿ ಬೇಯೋದ್ ಅಲ ಅದಕ್ಕೆ ನಾವು ಲಾಸ್ಟಿಗೆ ಟೊಮ್ಯಾಟೋ ಹಾಕಬೇಕು ಅದಾಗೊಣ ಟೊಮೆಟೊ ಪೇಸ್ಟ್ನ ಮಾಡಿರ್ತೀವಲ್ಲ ಅದನ್ನು ಹಾಕಬೇಕು ಅದಾದಮೇಲೆ ಉಪ್ಪು ಮತ್ತು ಅರ್ಶಿಣ ಧನ್ಯ ಹೆಂಗೆ ಟೇಸ್ಟ್ ಬೇಕೋ ಹಂಗೆ ಟೇಸ್ಟಿಂಗ್ ಕೊಡ್ಕೊಬೋದು ಒಂದು ಎರಡು ಸ್ಫೂನಾ ಮಸಾಲೆ ಬೇಕಾದ್ರೆ ಹಾಕಿ ಇದೆಲ್ಲ ಒಂದು ಆಪ್ಶನಲ್ ಅದಾಗಣ ಇದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಏನಪ್ಪಾ ಅಂತರ ಫೋಣೆ ಹಾಕಬೇಕು ಫೋಣೆ ಹೊಡೆದಾದ್ಮೇಲೆ ನೆಕ್ಸ್ಟ್ ಅಕ್ಕಿ ಒಲೆಯಾಗೆ ನೀರನ್ನ ಹಾಕಬೇಕು ನೀರು ಹಾಕೋ ಟೈಮ್ಗೆ ಫಸ್ಟ್ ಅದು ಹೊರಗೆ ಫಸ್ಟ್ ಕುದುಸ್ಬೇಕು ಆಮೇಲೆ ಬೇರೆ ಬೊಗುಣಿ ತಗೋಬೇಕು ಬೊಗುಣಿ ತಗೊಂಡು ಈಗ ನೀವು ಎರಡು ಗ್ಲಾಸ್ ಅಕ್ಕಿ ತಗೊಂಡ್ರಪ್ಪ ಅಂತಂದರೆ ನಾಲ್ಕು ಗ್ಲಾಸ್ ನೀರು ತಗೊಂಡು ಫಸ್ಟ್ ಹೊರಗೆ ಕದಕದ ಕುದುಸ್ಬೇಕು ಯಾಕಂದ್ರೆ ಜಲ್ದಿ ಅನ್ನ ಜಲ್ದಿ ಕುದಿತದ ಕುದ್ಕೆಸನ್ ಸೀಟಿ ಜಲ್ದಿ ಹೊಡಿತು ಸೀಟಿ ಜಲ್ದಿ ಹೊಡಿತಂದ್ರೆ ನಮ್ಗೆ ಅನ್ನ ಜಲ್ದಿ ಆಗ್ತದೆ ಜಲ್ದಿ ಊಟ ಮಾಡ್ಬೋದು ಸೊ ನಾವ್ಯೆನ ನಮ್ಮಮನೆಗರ ನಾ ಹಂಗೆ ಮಾಡ್ತೀನಿ ಬೊಗುಣಿ ಸಪ್ರೇಟ್ ತಗೊಂಡು ಕಿಸೆನ್ ಅದ್ರಲ್ಲಿ ನಾಲ್ಕು ಲೀಟ್ರ್ ನೀರು ಸ್ವಾರಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೆಸನ್ ಅದಕ್ಕೆ ಕುದಿಸಿ ಮತ್ತು ಇದು ಫೋಣೆ ಹೊಡ್ದೆವಲ್ಲ ಅದರಲ್ಲಿ ಆ ಫ್ರೈ ಮಾಡಿದ್ರಲ್ಲಿ ಹಾಕಿಬಿಡ್ತೀನಿ ಅದು ಹಾಕಿದ್ಮೇಲ ಅದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದಿಯೋದಕ್ಕೇ ಬಿಡಬೇಕು ಅದಾದಮೇಲೆ ಅಕ್ಕಿಯನ್ನು ಹಾಕಿ ಅಕ್ಕಿಯನ್ನು ಕುದಿಸಿ ಅಕ್ಕಿ ಐಮೇ ಅಕ್ಯಾಮೆ ಎಲ್ಲನೇ ಪೂರ ಎಲ್ಲ ಕುದಿ ಕೆಸೆನ್ ಅದು ಉಗಿಬರಣಕಾ ಸೀಟಿ ಹಚ್ಬಿಡಬೇಕು ಸೀಟಿ ಹಚ್ಚೋಣ ಮೂರು ಸೀಟಿ ಹೊಡೆಸ್ಬೇಕು ಡಿಪೆಂಡ್ಸ್ ನಿಮ್ಮಲ್ಲಿ ಜಾಸ್ತಿ ಅಗ್ಯಾಮ್ಯೋ ಜಾಸ್ತಿ ಅಡಿಗೆ ಮಾಡ್ತಾ ಇದ್ರೊದರಿಂದ ನಾಲ್ಕು ಸೀಟಿ ಹೊಡಿಬೋದು ಸೀಟಿ ಹೊಡೆದಾದ್ಮೇಲೆ ಆ ಒಂದು ಹದಿನೈದು ಮಿನಿಶ ಆದಮೇಲೆ ಅದು ಸೀಟಿ ಇಳಿತದ ಸೀಟಿ ಇಳಿದಾದ್ಮೇಲೆ ಎಂಥರ ರುಚಿ ರುಚಿಯಾದ ಪುಲವಾ ರೆಡಿ ಆಗ್ತದೆ ಸೊ ಇದು ಕಷ್ಟಕಾರಿ ತುಂಬ ಕಷ್ಟಕಾರಿ ಆದರೆ ಅದು ತಿನ್ನೋದಕ್ಕು ಅಷ್ಟೇ ಖುಷಿಯಾಗತ್ತೆ ಆದ್ರ್ ಕೂಡ ಟೊಮೆಟೊ ಸಾಂಬಾರ್ ಮಾಡಿದ್ರೆ ಮಾತ್ರ ಭಾರಿ ಹತ್ತತದ ಒಂದುಸಲ ನೀವು ಇದ ಟ್ರೈ ಮಾಡಿನೋಡಿ ಅಂತ ಹೇಳ್ತಯಿದ್ದೆ